ನಾವು ಆನ್ಲೈನಲ್ಲಿ ಬಟ್ಟೆ ಬುಕ್ ಮಾಡಿದ್ದೋ ಬಟ್ಟೆ ಮನೆಗೆ ಬಂದಿದೆ ಈಗ ಆಡ್ರು ಮಾಡಿರೊದು ಬಟ್ಟೆ ಕ್ವಾಂಟಿಟಿಯೂ ಚೆನ್ನಾಗಿದೆ ಕ್ವಾಲಿಟಿಯೂ ಚೆನ್ನಾಗಿದೆ ಕಂಫರ್ಟೆಬಲ್ ಆಗಿದೆ ಬ ನೀವು ಬುಕ್ ಮಾಡ್ಬೌದು ನಾವು ರಿವ್ಯೂವನ್ನು ಫುಲ್ ಸ್ಟಾರ್ ಕೊಡ್ತೀವಿ ಯಾಕಂದರೆ ಬಟ್ಟೆ ಚೆನ್ನಾಗಿರೋದರಿಂದ ನಾವು ಫುಲ್ ಸ್ಟಾರ್ ಕೊಡ್ತೀವಿ ನೀವೇನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಪರ್ಚೇಸ್ ಮಾಡಿ ಕ್ಲಾತ್ ಮಾತ್ರ ಸೂಪರಾಗಿದೆ ವೇರ್ ಮಾಡೋಕ್ಕು ಚೆನ್ನಾಗಿದೆ ನೀವೂ ಆರ್ಡ್ರು ಮಾಡಿ ಚೆನ್ನಾಗಿದೆ ಸೂಪ್ಪರಾಗಿದೆ ಹೇಳ್ಬೇಕು ಅಂದರೆ ಯಾಕಂದರೆ ಬಟ್ಟೆ ಮಾತ್ರ ಸಕ್ಕತ್ತಾಗಿ ಬಂದಿದೆ ಆನ್ಲೈನಲ್ಲಿ ಎಷ್ಟೋ ಬಟ್ಟೆಗಳು ಚೆನ್ನಾಗಿ ಬರೋಲ್ಲ ಈ ನಾವು ಬುಕ್ ಮಾಡಿರೋದರಲ್ಲಿ ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ರಿವೀವ್ ಕೊಡ್ತಾ ಇದ್ದೀವಿ ಚೆನ್ನಾಗಿದೆ ನೀವು ನಾವು ಫೋಟೋಸ್ ಹಾಕ್ತೀವಿ ನೀವು ನೋಡಿ ಬುಕ್ ಮಾಡಿ